ನೀವು ಹೆಚ್ಚಾಗಿ ಯಾವ ಭಾಷೆಯಲ್ಲಿ ಸಮಾಚಾರವನ್ನು ಕೇಳುತ್ತೀರಿ ನಾನು ಹೆಚ್ಚಾಗಿ ಕನ್ನಡದಲ್ಲೂ ಕೇಳ್ತೀನಿ ಇಂಗ್ಲೀಷಲ್ಲೂ ಕೇಳ್ತೀನಿ ನನಗೆ ಈ ಭಾಷೆಯಿಂದಲೇ ಹೆಚ್ಚು ಓದಿದರೆ ಅರ್ಥ ಆಗುತ್ತೆ ಅಂತ ಏನಿಲ್ಲ ನನಗೆ ಎರಡು ಭಾಷೆಗಳುನೂ ಅರ್ಥ ಆಗುತ್ತೆ ಹಾಗಾಗಿ ನಾನು ಯಾ ಯಾವುದಾದ್ರೂ ಸಮಾಚಾರ ಯಾವ ಭಾಷೇಲಿ ಬಂದ್ರುನೂ ನಾನು ಓದ್ತೀನಿ ಅಂದರೆ ಕನ್ನಡ ಇಂಗ್ಲೀಷ್ ಅಲ್ಲಿ ಎರಡರಲ್ಲಿ ನಾನು ಬಂದರೂ ಓದ್ತೀನಿ ನನಗೆ ಈ ಭಾಷೆಯಲ್ಲಿ ಇದ್ರೆ ನನಗೆ ಅರ್ಥ ಆಗುತ್ತೆ ಅಂತ ಏನಿಲ್ಲ ಕನ್ನಡ ಇಂಗ್ಲೀಷ್ ಅಲ್ಲಿ ಎರಡರಲ್ಲಿ ಯಾವುದು ಇದ್ರುನೂ ನಾನು ಓದ್ತೀನಿ ನಿಮ್ಮ ಸ್ಥಳದಲ್ಲಿ ಕನ್ನಡದ ಸುದ್ದಿ ಮಾಧ್ಯಮಗಳು ಲಭ್ಯವಿದೆಯೇ ಹಾಂ ಇದೆ ನಮ್ಮ ಸ್ಥಳದಲ್ಲಿ ಕನ್ನಡ ನಾವು ಕರ್ನಾಟಕದಲ್ಲಿ ಇದ್ದು ಇರಲೇಬೇಕಲ್ವಾ ಕನ್ನಡ ಮಾಧ್ಯಮ ಹಾಗಾಗಿ ಇದೆ ಕನ್ನಡ ಮಾಧ್ಯಮಗಳು ನನ್ನ ಸ್ಥಳದಲ್ಲಿ ಇದೆ